ಹಲೋ ಹಲೋ ಯಾರು ಹೇಳಿ ಸರ್

ಹಾಂ ಹೌದ ಸರ್ ಫಸ್ಟ್ ಟೈಮ್ ಮಾಡೋಕೆ ಐ ಕ್ಯೂ ಒಂದು ಬಂದಿದೆ ಸರ್ ಅದು ಗೇಮಿಂದಲ್ಲ ಅದೇ ಐ ಕ್ಯೂ ಒಂದು ಬಂದಿದೆ ಮತ್ತು ಈಗ ಲಾಸ್ಟ್ ಇರುವಾಗ ಓಪೋ ಆಯಿತು ವಿವೋ ಆಯಿತು ಸ್ಯಾಮ್ಸಂಗ್ ನಿಮ್ಗೆ ಯಾವ್ದು ಬೇಕು ಸರ್ ಓಪೋ ಇದೆ ನೋಡಿ ಸರ್ ಓಪೋ ಕ್ಯಾಮ್ರಾ ಚೊಲೋ ಇದೆ

ಓಪೋ ಎ ಫೈ ಇತ್ತು ಹಾಂ ಓಪೋ ಎ ಫೈ ಅಂತ ಇದೆ ಸರ್ ಕ್ಯಾಮ್ರಾ ಚೊಲೋ ಇದೆ

ಅದೂ ಹನ್ನೆರ್ಡು ಸಾವಿರ್ದ ಚಿಲ್ಲರೆ ಆಯ್ತು ಸರ್ ಎಸ್ ಸರ್ ನಾನು ಡಿಸ್ಕೌಂಟ್ ಹಿಡಿದೆ ನಿಮಗೆ ಹೇಳಾಕತ್ತೀನಿ ಅದು ಆ್ಯಕ್ಚುಲಿ ಇರೋದು ಹದ್ನೇಳು ಸಾವ್ರದ್ ಐತಿ ಸರ್ ಹಾಂ ಹಾಗಾಗಿ ಅದನ್ನ ಡಿಸ್ಕೌಂಟ್ ಎಲ್ಲ ತೆಗ್ದು ಹೇಳ್ತಿರೋದು ಸರ್ ಇದೆ ಸರ್ ಓಪೋದೊಳಗೆ ಅದಾವ ಆದರೆ ನಿಮ್ಗೆ ಅದು ಕ್ಯಾಮ್ರಾ ಬೇಕಂತಿರಲ್ಲ ನೀವು ಅದಕ್ಕೆ ಇದನ್ನೆ ತೊಗೊಂಡರೆ ನಿಮ್ಗೆ ಬೆಟರ್ ಹಾಂ ಇದು ಇದೆ ಸರ್ ವಾರಂಟಿ ವಾರಂಟಿ ಇದೆ ಒನ್ ಇಯರ್ ನಮ್ಮದು ಅದು ಏನಾಯಿತು ಅಂದರೆ ವಾರಂಟಿ ಒನ್ ಇಯರ್ದು ಕಾರ್ಡ್ ಐತಿ ಏನಾಗಿದ್ದರೂ ಬರ್ಬೋದು

ಹಾಂ ಓಕೆ ಸರ್ ಬನ್ನಿ ಹಾಂ ಸರ್ ಓಕೆ ಓಕೆ ಬನ್ನಿ ಬನ್ನಿ ಹಾಂ ಆಯ್ತು ಓಕೆ ಬನ್ನಿ